ಏನು ನಮ್ಮ ಅಡುಗೆ ಮನೆಯಲ್ಲಿ ವಿವಿಧ ರೀತಿಯ ಪಾತ್ರೆಗಳೇನೋ ಇದ್ದಾವೆ

ಪಾತ್ರೆಗಳು ಹೆಸ್ರು ಮತ್ತೆ ಅದರ ಉಪಯೋಗ ಏನು ಅಂಥಕ್ಕಂಥದ್ದು ನಾವೇನಾದ್ರು ನೋಡೋದಾದರೆ ಮೊದಲನೆಯದು ಒಲೆ ಅಡುಗೆ ಒಲೆ ನಾವು ಸೌದೆಯಲ್ಲೇ ಮಾಡೋದು ಗ್ಯಾಸ್ ಸಿಲಿಂಡರ್ದು ಇದೆ ಆದರೆ ಅದು ಅಪರೂಪಕ್ಕಾಗಿ ನಾವು ಯೂಸ್ ಮಾಡೋದು ಮೊದಲನೆಯದು ಒಲೆ ಅದು ಸೌದೆಯಲ್ಲಿ ಉರಿಸ್ತೀವಿ ತದನಂತರ ಅದಕ್ಕೆ ಒಗೆ ಹೋಗೋಕ್ಕೆ ಸೀಮೆ ಒಲೆ ಅಂತ ಮಾಡಿದ್ದೀವಿ ಅದರ ಮೂಲಕವೇ ಹೋಗ್ತದೆ ತದನಂತರ ಯಾವುದೇ ರೀತಿಯ ಸಾಂಬಾರು ಪದಾರ್ಥಗಳನ್ನು ರುಬ್ಬುವುದಕ್ಕೆ ಮಸಾಲೆ ಮಾಡೋದಕ್ಕೆ ರುಬ್ಬೋ ಗುಂಡುಗಳನ್ನು ಸಹ ಇಟ್ಟಿದ್ದೀವಿ ಮಿಕ್ಸಿನು ಸಹ ಇದೆ ಅದೇ ರೀತಿ ಈಗಿನ ತಂತ್ರಜ್ಞಾನ ಬೆಳವಣಿಗೆಯಾಗಿರೋದ್ರಿಂದ ಸ್ವಲ್ಪ ಚೇಂಜಸ್ ಈಗ ಬಂದಿದೆ ಸ್ವಲ್ಪ ಕುಕ್ಕರ್ಗಳಿದ್ದಾವೆ ಸಾಂಬಾರು ಅಥವಾ ಅನ್ನ ಮಾಡ್ಕೊಳ್ಳೋಕ್ಕೆ ನಾವು ಅತಿ ಹೆಚ್ಚಾಗಿ ಒಲೆಲಿ ಮಾಡೋದರಿಂದ ಪ್ರತಿಯೊಂದಕ್ಕೂ ಒಂದು ಸೌದೆ ಇಟ್ಟಿದ್ದೀವಿ ಅನ್ನ ಮಾಡೋದಕ್ಕೆ ಒಂದು ಸೌದೆ ಮಣ್ಣಿನ ಮಡಿಕೆಯಿಂದ ಮಣ್ಣಿನಿಂದ ತಯಾರು ಮಾಡಿದಂಥ ಒಂದು ಸೌದೆ ಮತ್ತೆ ಮುದ್ದೆಗೂ ಒಂದು ಸಾಂಬಾರು ಸಾಂಬ್ ಮುದ್ದೆಗೂ ಒಂದು ಸೌದೆ ಈಗ ಸಾಂಬಾರು ತಪ್ಲೆಲಿ ಮಾಡ್ತೀವಿ ಇಲ್ಲ ಕುಕ್ಕರಲ್ಲಿ ಗ್ಯಾಸ್ ಮೇಲೆ ಕೂಗಿಸ್ತೀವಿ ಇಷ್ಟು ಅದ್ರದ್ದು ಅಡುಗೆ ತದನಂತರ ಕುಡಿಯೋದಕ್ಕೆ ನೀರು ಮಾಮೂಲಿ ಮಿನ್ರಲ್ ವಾಟರೇ ತರೋದು ತಂದ್ಬಿಟ್ಟು ನಾವು

ಮಣ್ಣಿನ ಮಡಿಕೆ ಇರ್ವಿಗಳು ಅಂತ ಏನು ಕರಿತಾರೆ ಅದರಲ್ಲಿ ಶೇಖರಣೆ ಮಾಡ್ತೀವಿ ಅದ್ರಲ್ಲಿ ತಣ್ಣ ತಣ್ಣಗಿರ್ತವೆ ಅದರಲ್ಲಿ ತಂಪಾದ ಒಂದು ಪಾನೀಯವನ್ನು ಕುಡಿಯೋದು ಡೈಲಿ ತದನಂತರ ಇವು ಏನು ಅಂದರೆ ಸುಮ್ ಪ್ರತಿಯೊಂದಕ್ಕೂ ಒಂದೊಂದು ಬಾಕ್ಸ್ ಸ್ಟೀಲ್ ಬಾಕ್ಸ್ಗಳನ್ನ ಇಟ್ಟಿದ್ದೀವಿ ಏಕೆ ಅಂದರೆ ಪ್ರತಿಯೊಂದು ಪದಾರ್ಥವೂ ಏನು ಕೆಡಬಾರದಲ್ಲ ಕವರ್ನಲ್ಲೇ ಕಟ್ಟಾಕ್ಬಾರ್ದು ಅಂತ ಕಾರಣಕ್ಕೆ ಪ್ರತಿಯೊಂದನ್ನೂ ಒಂದೊಂದು ಬಾಕ್ಸಲ್ಲಿ ಇಟ್ಟು ಇಟ್ಟಿದ್ದೀವಿ ಅಷ್ಟೇ ಅಲ್ಲದೆ ಅಕ್ಕಿಗೂ ಮತ್ತೆ ನಮ್ಮ ಸೈಡು ಮುದ್ದೆ ಮುದ್ದೆ ಜಾಸ್ತಿ ಮಾಡೋದರಿಂದ ಹಸಿಟ್ಟು ರಾಗಿ ಮಿಷಿನ್ಗೆ ಆಡಿಸ್ಕೊಂಡ್ಬಂದು ಅದನ್ನು ಒಂದು ಬಾಕ್ಸಲ್ಲಿ ಹಾಕೊಂಡಿದ್ದೇವೆ ಎರಡರಿಂದ ಒಂದು ಅವು ಅಂದರೆ ಅಕ್ಕಿದೊಂದು ಬಾಕ್ಸು ಹಸಿಟ್ಟಿದೊಂದು ಬಾಕ್ಸು ಅವಕ್ಕೆ ತದನಂತರ ಇವೂ ಏನು ಊಟ ಮಾಡೋದಕ್ಕೆ ಒಂದು ತಟ್ಟೆಯಾಗಿರ್ಬೋದು ನೀರು ಕುಡಿಯೋದಕ್ಕೆ ಲೋಟಗಳು ಆ ಚೊಂಬ್ಗಳು ತಿರುಗ ಸ್ಪೂನ್ಸು ಅನ್ನ ಸ್ ಅನ್ನದ ಸ್ಪೂನು ಮತ್ತೆ ಟೀ ಸೋಸೋದಕ್ಕೆ ಒಂದು ಸೌಟುಗುಳು ಸಾಂಬಾರು ತಿರ್ಗಿಸೋಕ್ಕೆ ಪ್ರತಿಯೊಂದು ಬೇಕಾಗಿರುವುದು ಅಂಥದ್ದು ಎಲ್ಲವಂತೂ ಸ್ಟ್ಯಾಂಡು ಅದನ್ನು ಸ್ಟ್ಯಾಂಡ್ ಒಳಗೆ ಮಾಡಿಸಿದ್ವಿ ಸ್ಟ್ಯಾಂಡಲ್ಲಿ ಎಲ್ಲ ಹಾಕ್ತೀವಿ ತಟ್ಟೆ ಲೋಟ ಹಾಗೆಯೇ ಇವು ಸ್ಪೂನ್ಗಳೆಲ್ಲ ಅದರಲ್ಲೇ ಇಡ್ತೀವಿ ಅಷ್ಟೇ ಅಲ್ಲದೇ ಸುಮಾರಾಗಿರೋದು ದಪ್ಪನಾಗಿರೋವ್ನು ತಪ್ಪಲೆಗಳನ್ನ ಯಾಕೆಂದ್ರೆ ಏನಾದರೂ ಅವಶ್ಯಕವಾಗಿ ಬೇಕಾಗಳು ಬೇಕಾಗುತ್ತೆ ಯಾಕೆಂದರೆ ಸಮಯ ಹಿಂಗೆ ಇರೋಲ್ಲ ಅಂತ ಹೇಳಿಬಿಟ್ಟು ಇಲ್ಲ ಹೊಲ್ದಲ್ಲಿ ಕೆಲಸ ಮಾಡೋದಕ್ಕೆ ಕುಲಾಯಕ್ರು ಜಾಸ್ತಿ ಬಂದಿದ್ದರೆ ಅಂತಹ ಸಮಯದಲ್ಲಿ ಅಡುಗೆಯನ್ನು ಜಾಸ್ತಿ ಮಾಡಬೇಕಲ್ಲ ಒಲೆಯಲ್ಲೇ ಮಾಡೋದಂತ ಟೈಮಲ್ಲಿ ಅದಕ್ಕೆ ದೊಡ್ಡದ ದೊಡ್ಡ ಗಾತ್ರದ ಪಾತ್ರೆಗಳು ಇದ್ದಾವೆ ಮುದ್ದೆಗಾಗಿರ್ಬೋದು ಅನ್ನಕ್ಕಾಗಿರ್ಬೋದು ಸಾಂಬರ್ಗಾಗಿರ್ಬೋದು ಪ್ರತಿಯೊಂದ್ರಕ್ಕೂ ಒಂದು ದೊಡ್ಡದಾದಂತಹದ್ದು ಮನೆಯಲ್ಲೇನಾದ್ರು ಫಂಕ್ಷನ್ ಆದರೆ ಶುಭಕಾರ್ಯಗಳಾದ್ರೆ ಅಂತಹ ಸಮಯದಲ್ಲೂ ಮನೆಯಲ್ಲೇ ಯೂಸ್ ಮಾಡುವಂಥ ಒಂದು ದೊಡ್ಡದಾದ ಪಾತ್ರೆಗಳನ್ನ ಶೇಖರ್ಣೆ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಇದು ಪ್ರತಿಯೊಂದಕ್ಕೂ ಅಂದರೆ ಹತ್ರದಲ್ಲೇ ಒಂದು ವಿದ್ಯುತ್ ಅಂದರೆ ಅಲ್ಲೇ ಚೆನ್ನಾಗಿ ಲೆ ಫೋಕಸ್ ಬೀಳೋ ಹಾಗೆ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡು ಅದಕ್ಕೊಂದು ಅನುಕೂಲ ಆಗಿರುತ್ತೆ ಹಾಗೆಯೇ ಅಲ್ಲೇ ಸಮೀಪದಲ್ಲೇ ಇದು ಏನು ಪ್ರತಿಯೊಂದು ಒಂದು ಅಂದರೆ ಇವು ಸಾಂಬಾರು ಪದಾರ್ಥಗಳು ಆದ ನಂತರ ಇದು ಚಿಕ್ಕದಾದಂತ ಬಾಕ್ಸ್ ಟೀ ಪುಡಿ ಸಕ್ಕರೆ ಅದಕ್ಕೂ ಒಂದೊಂದು ಒಂದು ಪ್ರತಿಯೊಂದಕ್ಕೂ ಸಹ ಒಂದು ಅಂದರೆ ಪ್ರತಿಯೊಂದು ಒಂದು ವಸ್ತುವಿಗು ಐಟಮ್ಗೂ ಸಪ್ರೇಟ್ ಸಪ್ರೇಟಾಗಿ ಅಂದರೆ ಬೇರೆ ಬೇರೆ ವಿವಿಧ ರೀತಿಯ ಬಾಕ್ಸ್ಗಳಾಗಿ ಅವನ್ನು ವಿಂಗಡಿಸಿ ಇಟ್ಟಿದ್ದೇವೆ ಯಾಕೆಂದರೆ ಬೇಗ ಗುರ್ತು ಸಿಗಬೇಕಲ್ಲ ಅದೊಂದು ಕಾರಣದಿಂದ ಆ ಥರ ಮಾಡಿದ್ದಾರೆ ಅವುಕ್ಕೆ ಇಷ್ಟು ಅಡುಗೆ ಮನೆಯಲ್ಲಿ ಇರುವಂಥ ಪಾತ್ರೆಗಳು ಏನು ಉಪಯೋಗ ಆಗ್ತಕ್ಕಂಥದ್ದನ್ನ ನಾವು ವಿಶ್ಲೇಷಿಸಿದ್ದೀವಿ